ಹಲೋ ಸಿದ್ದಿಕ್ ಫ್ಯಾಮಿಲಿ ರೆಸ್ಟೋರೆಂಟ್ ನಮಗೆ ಜರಾ ಮೈಸೂರು ಟೇಸ್ಟಿ ಮೈಸೂರು ಮಸಾಲೆ ದೋಸೆ ಬೇಕಾಗಿತ್ತು ರಿ ಬೇಕು ಜಾಸ್ತಿ ಕ್ವಾಂಟಿಟಿದೆ ಬೇಕು ರಿ ನೀವು ಏನೇನು ಮಾಡ್ತೀರಿ ಅದೇ ಬೇಕು ರಿ ನಂಗೆ ಟೇಸ್ಟಿ ಇಲ್ಲಾ ರಿ ಟೇಸ್ಟಿ ಮೈಸೂರು ಮಸಾಲೆ ದೋಸೆನೇ ಬೇಕು ರಿ ನಾಳೆಗೇ ಬೇಕು ರಿ ನಿಮ್ಮಲ್ ಪೇಷೆಂಟ್ ಪೇಮೆಂಟ್ ಹೆಂಗೆ ಅದ ರಿ ನಿಮ್ಮಲ್ ಆನ್ಲೈನ್ ಮಾಡಿದ್ರೆ ನಡೀತದ ಏನು ಬಂದು ಕೊಡ್ಬೇಕು ಐವತ್ತು ಮಂದಿಗೆ ಬೇಕು ರಿ ಊಟ ಕಡೆದು ನಾಳೆ ಸಂಜೆ ನಾಳೆಗೆ ಸಂಜಿಗೆ ಅದ ರಿ ಹಾಂ ರಿ ಮತು ಅದ್ರಾಗೆ ಹತ್ತು ಪೇಷೆಂಟ್ ಶುಗರ್ ಪೇಷೆಂಟ್ ಅದಾ ರಿ ಡಯಾಬಿಟಿಕ್ ಪೇಷೆಂಟು ಅವು ಉಪ್ಪು ಖಾರ ಬೇಕು ಹಾಂ ರಿ ಹಲೋ ಹಾಂ ರಿ ಬರ್ತೆ ರಿ ನಾಳೆಗೆ ಓಕೆ ಥ್ಯಾಂಕ್ಸ್